ದಾವಣಗೆರೆ ಜಿಲ್ಲೆಯಲ್ಲಿ ಲಭ್ಯವಿರುವ ಸ್ಥಳೀಯ ವಸತಿ ಅವುಗಳು ತಮ್ಮದೇ ಆದ ಒಂದು ನಿರ್ದಿಷ್ಟ ಸ್ಥಳಗಳ ಸ್ಥಳಗಳಿಂದ ಗುರುತಿಸಲ್ಪಡುತ್ತದೆ ಹಾಗೆಯೇ ತಮಗೆ ಉಪಯೋಗ ಇರುವ ಒಂದು ಕಾಲೇಜು ಹತ್ತಿರದ ವಿದ್ಯಾರ್ಥಿಗಳಿಗೆ ಉಪಯೋಗವಿರುವ ಕಾಲೇಜು ಹತ್ತಿರದಲ್ಲಿ ಸಿಗುವಂಥ ಬಾಡಿಗೆ ಮನೆ ಅಧಿಕವಾಗಿರುತ್ತದೆ ಅಂದರೆ ಒಂದು ಐದು ಸಾವಿರದಿಂದ ಆರು ಸಾವಿರ ಇರುತ್ತದೆ ಅದೇ ಥರ ಕಾಲೇಜಿನಿಂದ ಒಂದು ಸ್ವಲ್ಪ ದೂರವಾದರೆ ಅದೇ ಮನೆ ನಿಮಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗೆ ಸಿಗುತ್ತದೆ ಹಾಗೇ ಬಂಗಲೆಗಳಾಗಿರಬೋದು ಮನೆಗಳಾಗಿರಬಹುದು ತಮ್ಮ ತಮ್ಮ ಅಗತ್ಯವಿರುವ ಒಂದು ಆಫೀಸ್ನಿಂದ ಹತ್ತಿರದಲ್ಲಿದ್ದರೆ ಜಾಸ್ತಿ ಒಂದು ಆ ಮೊತ್ತದಲ್ಲಿ ಸಿಗುತ್ತದೆ ಹಾಗೆಯೇ ಸ್ವಲ್ಪ ದೂರವಿದ್ದರೆ ಕಡಿಮೆ ಮೊತ್ತದಲ್ಲಿ ಸಿಗುತ್ತೆ ಅದು ಆ ಮೊತ್ತವು ಒಂದು ನಿರ್ದಿಷ್ಟ ಸ್ಥಳದಿಂದ ಗುರುತಿಸಲಾಗುತ್ತದೆ ಆ ನಿರ್ದಿಷ್ಟ ಸ್ಥಳದಲ್ಲಿ ಯಾವ ಥರದ ಮನೆಯ ಬಾಡಿಗೆ ದೊರೆಯುತ್ತದೆಯೋ ಆ ಥರದಲ್ಲಿ ಬೆಲೆಯೂ ಕೂಡ ಇರುತ್ತದೆ ನಿಮಗೆ ಬೇಕಾದಲ್ಲಿ ದೊಡ್ಡ ಮನೆ ಬೇಕಾದಲ್ಲಿ ಸ್ವಲ್ಪ ಹೆಚ್ಚಿನ ಬಾಡಿಗೆ ಇರುತ್ತದೆ ಚಿಕ್ಕ ಮನೆ ಬೇಕಾದಲ್ಲಿ ಕಡಿಮೆ ಬಾಡಿಗೆ ಇರುತ್ತದೆ ಹಾಗೆಯೇ ನೀರಿನ ಸೌಲಭ್ಯವೂ ಕೂಡ ಒಳ್ಳೆಯ ನೀರಾಗಿದ್ದಲ್ಲಿ ಹೆಚ್ಚಿನ ಬಾಡಿಗೆ ಸ್ವಲ್ಪ ಕಲುಷಿತವಾಗಿದ್ದಲ್ಲಿ ಕಡಿಮೆ ಬಾಡಿಗೆ ದೊರೆಯುತ್ತದೆ